ಹಲೋ ನಮಸ್ತೆ ಮೇಡಮ್ ನಮಸ್ತೆ ಮೇಡಮ್ ನಾವು ನಾವು ಕಿನ್ಯದಿಂದ ಒಂದು ಹಳ್ಳಿಯಿಂದ ಮಾತಾಡ್ತಾ ಇರೋದು ಮೇಡಮ್ ಇಲ್ಲಿ ನಮ್ಮ ಅಲ್ಲಿ ನಮ್ಮ ಊರಲ್ಲಿ ಮತ್ತೆ ಮಕ್ಳಿಗೆ ಓದೋ ವ್ಯವಸ್ಥೆ ಇಲ್ಲ ಮೇಡಮ್ ಸರಿಯಾಗಿ ಸ್ಕೂಲ್ ಕಟ್ಟಡ ಎಲ್ಲ ಬಿದ್ದೋಗಿದೆ

ಕಿನ್ಯದಲ್ಲಿ ಅಂದ್ರೆ ಮೇಲುಗಡೆ ಪ್ರೈಮರಿ ಸ್ಕೂಲು ಮೇಡಮ್

ಅಲ್ಲಿ ಮಕ್ಕಳಿಗೆ ಓದೋ ವ್ಯವಸ್ಥೆ ಸರಿಯಿಲ್ಲ ಮೇಡಮ್ ಮತ್ತು ಅಲ್ಲಿ ಅಡಿಗೆ ಮಾಡ್ತಾರೆ ಅಲ್ಲಿ ಊಟ ವ್ಯವಸ್ಥೆ ಸರಿಯಿಲ್ಲ ಸರ್ಯಾಗಿ ಕ್ಲೀನ್ ಮಾಡೋದಿಲ್ಲ ಹುಳ ಎಲ್ಲ ಹಾಗೆ ಇರುತ್ತೆ ಮಕ್ಕಳು ಬಂದು ಕಂಪ್ಲೇಂಟ್ ಮಾಡಿದ್ದಾರೆ ಮತ್ತು ಲೈಟ್ಗೆಲ್ಲ ಹಿಂಸೆ ಇದೆ ಲೈಟು ಸರ್ಯಾಗಿ ಲೈಟ್ ಕೊಡೋದಿಲ್ಲ ಇಲ್ಲ ಮೇಡಮ್ ಲೈಟ್ ವ್ಯವಸ್ಥೆನೂ ಇಲ್ಲ ಮತ್ತು ಅಲ್ಲಿ ಅಕ್ಕಪಕ್ಕ ಪರಿಸರದ ಬಗ್ಗೆ ಮತ್ತು ಗ್ರಾಮ ಪಂಚಾಯತಿಗೆ ನಾವು ಏನಾದರೂ ಸ್ಕೂಲಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲ ಗಿಡ ಗಂಟೆಗಳು ಬೆಳ್ಕೊಂಡಿರುತ್ತಲ್ಲ ಮೇಡಮ್ ಅದು ಸ್ವಲ್ಪ ಕ್ಲೀನ್ ಮಾಡಿಕೊಡಿ ಅಂತ ಅಂದ್ರು ಅವರು ನೀವು ನಮ್ಗೆ ಏನು ಹೇಳ್ತೀರ ನಮ್ದು ಅಲ್ಲ ಅದು ಉಸ್ತುವಾರಿ ಇರೋದು ನಿಮ್ಮ ಸ್ಕೂಲವ್ರದ್ದು ನೀವು ಮಾಡ್ಕೋಬೇಕು ನಮ್ಗೆ ಏನು ಹೇಳ್ತೀರ ಅಂತ ಹೇಳ್ತಾರೆ ಮತ್ತು ಸ್ವಚ್ಛತೆ ವ್ಯವಸ್ಥೆ ಸರಿಯಿಲ್ಲ ಹಲೋ ಮೇಡಮ್ ಆಂ ಸ್ವಚ್ಛತೆ ವ್ಯವಸ್ಥೆ ಸರಿಯಿಲ್ಲ ಮತ್ತು ಮಕ್ಕಳಿಗೆ ಓದೋಕ್ಕೆ ತುಂಬ ಹಿಂಸೆ ಆಗ್ತಿದೆ ಮೇಡಮ್ ಅವ್ರು ಕೊಡೋ ಟೆಸ್ಟ್ಬುಕ್ ಸರಿಯಾಗಿ ಪಾಠ ಅದೆಲ್ಲ ಸರಿ ಇರೋಲ್ಲ ಒಂದು ಲೈಬ್ರೆರಿ ಥರ ನೀವು ನಮಗೆ ಮಕ್ಕಳಿಗೆ ಮಾಡಿಕೊಟ್ರೆ ತುಂಬ ಹೆಲ್ಪ್ ಆಗುತ್ತೆ ಇಲ್ಲ ಇಲ್ಲ ಮೇಡಮ್ ಅದು ಯಾವಾಗಲೋ ಒಂದು ಸಾರಿ ತೆಗೀತಾರೆ ಎನಿಟೈಮ್ ತೆಗದ್ರೆ ಮಕ್ಳಿಗು ಹೆಲ್ಪ್ ಆಗುತ್ತಲ ಮೇಡಮ್ ಒಂದು ಲೈಬ್ರೆರಿ ಇದೆ ಅದು ಹೋಗಿ ಎಲ್ಲ ಕಂಪ್ಲೇಂಟ್ ಮಾಡಿದ್ದಾಯ್ತು ಮೇಡಮ್ ಗ್ರಾಮ್ಪಂಚಾಯ್ತಿ

ಹೌದು ಮೇಡಮ್ ಲೆಟ್ರ್ ಬರ್ದು ಹೀಗೇ ಲೈಬ್ರೆರಿ ಇದ್ರೂ ವೇಸ್ಟಿದೆ ಅದು ಓಪನ್ ಇರೋಲ್ಲ ಏನೂ ಇಲ್ಲ ಅವ್ರು ಇಷ್ಟ ಬಂದಂಗೆ ಓಪನ್ ಮಾಡ್ತಾರೆ ಮಕ್ಳಿಗೆ ಓದೋ ವ್ಯವಸ್ಥೆಗೆ ತುಂಬ ತೊಂದರೆ ಆಗ್ತಿದೆ ಅದನ್ನು ಬಂದು ನೀವು ಸ್ವಲ್ಪ ಕ್ಲಿಯರ್ ಮಾಡಿಕೊಡಿ ಅಂತೆಲ್ಲ ಕೇಳಿಕೊಂಡಿದೀವಿ ಅವ್ರು ಏನ್ದ್ರು ಬಗ್ಗೆನೂ ಮುಂದಾರೋಚತೆ ತೊಗೋತಿಲ್ಲ ಮೇಡಮ್

ಎಲ್ಲರಿಗು ಆಗಿದೆ ಮೇಡಮ್ ಅವರು ಸ್ಕೂಲಲ್ಲಿ ಏನು ಗೊತ್ತಾ ಮೇಡಮ್ ನಮ್ಗೆ ಯಾಕೆ ಬೇಕು ಬಿಡಿ ಮೇಡಮ್ ಅವರೆ ಮಾಡ್ತಿರೋದು ನಾವ್ಯಾಕೆ ಇಷ್ಟೊಂದು ತಲೆ ಕೆಡ್ಸ್ಕೋಬೇಕು ಅಂತಾರೆ ಆದ್ರು ಅವ್ರು ಅಷ್ಟೊಂದು ಹೇಳಿದ್ರುನೂ ನಾನು ಮಕ್ಳಿಗೆ ಮತ್ತೆ ಸೊಳ್ಳೆ ಕಚ್ಚೋದು ಮೇಡಮ್ ಜ್ವರ ಬರೋದು ಮಕ್ಳಿಗೆ ಮೂರು ಮೂರು ದಿನ ಬರ್ತಾರೆ ಮೂರು ದಿನ ರಜ ಹಾಕ್ತಾರೆ ಅದ್ರ ಮೇಲ್ಕಂಡ ಅಧಿಕಾರಿಗಳಿಗೆ ಮತ್ತು ಗ್ರಾಮಪಂಚಾಯ್ತಿಗೆ ಎಲ್ಲಾರ್ಗು ಲೆಟ್ರ್ ಬರ್ದು ಸ್ಕೂಲಿಂದ ಸೀಲಾಕಿ ಎಲ್ಲಾ ಕೊಟ್ಟಿದ್ದೀನಿ ಮೇಡಮ್

ಆಂ ಮೇಡ್

ಓಕೆ

ಹಾಂ ಸರಿ ಮೇಡಮ್ ಪತ್ರ ಬರೆಸಿ ಹಾಂ ಓಕೆ

ಓಕೆ ಮೇಡಮ್ ತ್ಯಾಂಕ್ ಯು